ಹಾಂ ಹಲೋ ಹಾಂ ಸ್ವಪ್ನಾ ಟೈಲರವರು ಮಾತಾಡ್ತಿರೋದಾ ಹಾಂ ಹಾಂ ಮೇಡಮ್ ಇದೊಂದು ಆರು ದಿನದ ಹಿಂದುಗಡೆ ಒಂದು ಒಂದು ಇದು ಬ್ಲೌಸ್ ಹೊಲಿಯಕ್ಕೆ ಸ್ಟಿಚ್ ಮಾಡೋಕ್ಕೆ ಅಂತ ಕೊಟ್ಟು ಹೋಗಿದ್ದೆ ಮೇಡಮ್ ಅದು ಆಗಿದೆಯಾ ಮೇಡಮ್ ನಾವು ತೊಗೊಂಡು ಹೋಗಬಹುದಾ ಬಂದು ನಾವವತ್ತೇ ಬೇಕಂತ ಹೇಳಿದ್ದೆವಲ್ಲ ಮೇಡಮ್ ನೀವು ನಮಗೆ ಎರಡು ದಿನದಲ್ಲೇ ಮಾಡಿಕೊಡಿ ಬೇಗ ಅಂತ ಅಂದ್ವಿ ಅದು ನೀವು ಆಯಿತು ಒಂದು ಆರು ದಿನದಲ್ಲಿ ಕೊಡ್ತೀನಿ ತೊಗೊಳ್ರಿ ಅಂತ ಹೇಳಿದ್ದಿರಿ ಮೇಡಮ್ ಆಗಿಲ್ವಾ ಇನ್ನು ಓಹ್ ತುಂಬ ಲೇಟಾಗತ್ತಲ್ಲ ಮೇಡಮ್ ನಾಳೆ ಒಂದು ದಿನದಲ್ಲಿ ಟ್ರೈ ಮಾಡಿಕೊಡ್ತೀರಾ ಅದು ಒಂದೇ ಬ್ಲೌಸ್ ಹಾಂ ಮತ್ತು ವರ್ಕಿಗೆ ಹೇಳಿತ್ತು ಮೇಡಮ್ ಅದು ವರ್ಕ್ ಎಲ್ಲ ಚೆನ್ನಾಗಿ ಮಾಡಿಕೊಡಬೇಕು ನಮಗೆ ಹಾಂ ಅಲ್ಲ ಮೇಡಮ್ ಮತ್ತೆ ಅದು ನೀವು ರೇಟ್ ಎಲ್ಲ ಹೇಗೆ ಹಾಕ್ತೀರಾ ಅದಕ್ಕೆ ಬ್ಲೌಸಿಗೆ ದುಡ್ಡೆಲ್ಲ ಎಷ್ಟಿರತ್ತೆ ಒಂದು ಬ್ಲೌಸ್ ಹೊಲಿಯೋಕ್ಕೆ ಮತ್ತು ಅದು ವರ್ಕ್ ಎಲ್ಲ ಮಾಡೋದಕ್ಕೆ ಮೇಡಮ್ ಅ ವ ಜಾಸ್ತಿ ಆಗತ್ತಲ್ಲ ಮೇಡಮ್ ಬರೀ ಒಂದೇ ಬ್ಲೌಸ್ ಕೊಟ್ಟಿರೋದು ಮತ್ತು ನೆಕ್ಸ್ಟ್ ಇನ್ನೂ ಬೇರೆಯದೆಲ್ಲ ಕೊಡೋದಿದೆ ಮೇಡಮ್ ಹಾಗಾಗಿ ತುಂಬ ಜಾಸ್ತಿನೇ ಆಗತ್ತೆ ಕಮ್ಮಿ ಮಾಡ್ಕೋಬಹುದಿತ್ತು ರೇಟ್ ದುಡ್ಡೆಲ್ಲ ಕಮ್ಮಿ ಮಾಡ್ಕೊಳ್ಳಿ ಹಾಂ ಒಂದು ಸಾವಿರದ ಐನೂರು ಮಾಡ್ಕೊಳ್ಳಿ ಇದೊಂದು ಸಾರಿ ನೆಕ್ಸ್ಟ್ ಇನ್ನೊಂದು ಸಾರಿ ನಾವು ಕೊಟ್ಟಾಗ ಮತ್ತೆ ರೇ ಅಲ್ಲ ಅಲ್ಲ ನಾವು ಹೇಳಿದ್ದು ಇನ್ನೊಂದು ಒಂದು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಿರಿ ನೀವು ಮತ್ತು ಅದನ್ನೂ ಲೇಟಾಗೂ ಕೊಡ್ತಾ ಇದ್ದೀರ ನಮಗದು ಬೇಗ ಬೇಕಿತ್ತದು ಬ್ಲೌಸ್ ಸ್ವಲ್ಪ ಕೊಡೋದು ಲೇಟಾಗಿ ಕೊಡ್ತಿದ್ದೀರ ಮೇಡಮ್ ಸ್ವಲ್ಪ ರೇಟುನು ಜಾಸ್ತಿ ಆಯಿತು ಹೇಳಿದ ಟೈಮಿಗೆ ಕೊಡ್ತಾರೆ ಅಂತ ಹೇಳಿದರು ಹಾಗಾಗಿ ನಾವು ನಿಮ್ಮ ಕಡೆ ಕೊಟ್ವಿ ನೀವು ತುಂಬ ಲೇಟ್ ಆಯಿತು ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗತ್ತೆ ಕಮ್ಮಿ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಮೇಡಮ್ ಎಷ್ಟೊತ್ತಿಗೆ ಬರಬೇಕು ಮೇಡಮ್ ಎಷ್ಟು ಹೊತ್ತು ಕರೆಕ್ಟ್ ನಮಗೆ ಕರೆಕ್ಟ್ ಟೈಮಿಂಗ್ಸ್ ಹೇಳಿ ಮತ್ತೆ ಮತ್ತೆ ಅಲ್ಲಿ ಬರೋದು ಮತ್ತೆ ಅಲ್ಲಿ ಬರೋದು ಸುಮ್ಮನೆ ಕಾಯೋದೆಲ್ಲ ಅಂದರೆ ಸರಿ ಆಗೋದಿಲ್ಲ ಮೇಡಮ್ ಏಳು ಗಂಟೆಗೆ ಬಂದರೆ ರೆಡಿ ಇರತ್ತಲ್ಲ ಹಾಂ ನಾವು ಹಾಗಾದರೆ ಸಂಜೆ ನಾಳೆ ಕರೆಕ್ಟ್ ಏಳು ಗಂಟೆಗೆ ಬಂದು ತೊಗೊಂಡು ಹೋಗ್ತೀವಿ ಹಾಂ ಆಯಿತು ಆಯಿತು ಆಯಿತು ಸರಿ ಸರಿ ಆಯಿತು